ಹಲೋ ವಾಟರ್ ಸಪ್ಲೈ ಅವರ ಅಲ್ಲ ಹೌದು ಅದೇ ನಮಗೆ ಇವತ್ತು ಬೆ ಇವತ್ತು ಅಂತಲ್ಲ ನಿನ್ನೆಯಿಂದ ಮಡ್ಡ್ ನೀರೇ ಬರ್ತದೆ ಸರ್

ಹಾಂ ಹಾಂ

ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಅದೇ ನಮ್ಮಲ್ಲೆಲ್ಲ ಹಾಂ ಹಾಂ ಹಾಂ ಹಾಂ ಹಾಂ ಅಲ ಹಾಂ ಹಾಂ ಹಾಂ ಹಾಂ ಹಾಂ ಹೌದ್ ಹಾಂ ಹಾಂ ಹಾಂ

ಹಾಂ ಹೌದು ಅಲ್ಲ ನಾವು ಅಂದರೆ ಹಾಂ ನಾವು ಅಂದರೆ ಕುಡಿಲಿಕ್ಕು ಅದನ್ನೆ ಉಪಯೋಗಿಸ್ತಾರೆ ನಮ್ಮಲ್ಲಿ ಬಾವಿಯೆಲ್ಲ ಇಲ್ಲ ಹಾಗೆ ನಾ ಹೌದು ಹೌದು ಹೌದು ಅಂದರೆ ನಾವು ಹಾಂ ಹಾಂ ಹಾಂ ಹಾಂ ಅದೇ ಅಲ್ಲ ಇಷ್ಟರ ತನಕ ಅಂಥದ್ ಏನು ಇದು ಸಮಸ್ಯೆ ಇರಲಿಲ್ಲ ಹಾಂ ಇಲ್ಲ ಇಲ್ಲ ಆದರೆ ನಮಗೆ ಕುಡಿಲಿಕ್ಕು ನಾವು ಅದನ್ನೇ ಉಪಯೋಗಿಸೋದು ನಮ್ಮಲ್ಲಿ ಮಕ್ಕಳೆಲ್ಲ ಸಣ್ಣವರು ಇದ್ದಾರೆ ಹಾಗೆ ಹಾಂ ಹಾಂ ಕೈಗೊಂಡಿದೆಯ ಸರಿ ಸರಿ ಹಾಗಾದರೆ ಆಲಕ ಹೌದ ಹಾಂ ಹಾಂ ಮಧ್ಯಾಹ್ನ ತನಕ ಕೆಸರು ನೀರೆ ಬರ್ತಿತ್ತು ಈಗ ಸಹ ಇನ್ನೀಗ ಸರಿ ಆಗ್ಬೋದಲ್ಲ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯಿತು ಸರ್ ಆಯ್ತು ಆಯ್ತು ತ್ಯಾಂಕ್ಸ್ ತ್ಯಾಂಕ್ಸ್ ಹಾಂ ಹಾಂ